ನಾನು ಜೀವನೋಪಾಯಕ್ಕೆ ಟೈಲರಿಂಗ್ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೀನಿ ನಾನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾನು ಟೈಲರಿಂಗ್ ಕೆಲಸನಾ ನಾನು ಮಾಡ್ತಾ ಇದ್ದೇನೆ ಅದು ನಾನು ಎಲ್ಲೂ ಹೋಗಿ ಕಲಿಯಲಿಲ್ಲ ನನ್ನ ಅಕ್ಕ ಟೈಲರಿಂಗ್ ಮಾಡ್ತಾ ಇದ್ದರು ಅವ್ರ್ನ ನೋಡಿಕೊಂಡು ನಾನು ಕಲಿತಿದ್ದು ಅದು ಕಲಿಯುವಾಗ ಸುಲಭ ಅನ್ನಿಸ್ತು ಚೆನ್ನಾಗಿತ್ತು ಆದರೆ ಅದನ್ನೇ ಒಂದು ನಾನು ಪ್ರೊಫೆಷನ್ನಾಗಿ ತೊಗೊಂಡಾಗ ತುಂಬ ಸವಾಲುಗಳಾಯ್ತು ಎಲ್ಲ ಕಸ್ಟಮರ್ಗಳ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಕೆಲವ್ರ್ಗೆ ನಾವು ಹೊಲಿಯೋ ರೀತಿ ಇಷ್ಟ ಆಗುತ್ತೆ ಕೆಲವ್ರ್ಗೆ ಇಷ್ಟ ಆಗೋದಿಲ್ಲ ಅವರು ಹೇಳೋ ಪ್ಯಾಟ್ರನ್ಗಳು ಕೆಲವೊಮ್ಮೆ ನಮಗೆ ಹೊ ನನಗೆ ಹೊಲಿಯೋದಕ್ಕೆ ಕಷ್ಟ ಆಗುತ್ತೆ ಆದರೆ ನಮ್ಮ ಇಷ್ಟ ಬಂದಂಗೆ ನಾವು ಹೊಲಿಯೋದಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ನಾವು ಕಸ್ಟಮರ್ಗಳದ್ದು ಯಾವ ಥರ ಇಷ್ಟ ಇರುತ್ತೆ ಅವರು ಯಾವ ಪ್ಯಾಟ್ರನ್ ಹೇಳ್ತಾರೆ ಆ ಥರಾನೇ ನಾವು ಹೊಲಿಯಬೇಕು ಹೊಲಿಯಬೇಕಾಗುತ್ತೆ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಆ ಸವಾಲುಗಳ್ನೆಲ್ಲ ಹೇಗೋ ಹ್ಯಾಂಡಲ್ ಮಾಡಿದ್ದೀನಿ ಕೆಲವ್ರು ತುಂಬ ಅರ್ಜೆಂಟ್ ಮಾಡ್ತಾರೆ ಕೊಟ್ಬಿಟ್ಟು ಅಂಥ ಟೈಮಲ್ಲಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಅನುಕೂಲವಾಗೋ ಹಾಗೆ ಅವ್ರ ಸಮಯಕ್ಕೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ರೆಗ್ಯುಲರ್ ಕಸ್ಟಮರ್ಸ್ ಕೆಲವ್ರು ಇರು ಇದ್ದಾರೆ ಆದರೆ ಕೆಲವ್ರು ಒಂಥರ ಸಣ್ಣ ಸಣ್ಣ ವಿಷಯಗಳಿಗೂ ತುಂಬಾ ಕಣಿ ಮಾಡ್ತಾರೆ ಆ ಸಮಯದಲ್ಲಿ ಒಂದೊಂದು ಸರ್ತಿ ಈ ಕೆಲಸ ವೃತ್ತಿಯೇ ಬೇಡ ಅನ್ಸಿಬಿಡುತ್ತೆ ಆದರೆ ಕಲಿತಿರೋ ವಿದ್ಯೆ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ